ನಾನು ಮೊನ್ನೆ ಬೆಂಗಳೂರಿಗೆ ಹೋದ ತಕ್ಷಣ ಕುಂದನಹಳ್ಳಿ ಗೇಟಲ್ಲಿರುವ ರಿಲಯನ್ಸ್ ಮಾರ್ಕೆಟಿಂಗ್ನಲ್ಲಿ ಎಲ್ ಜಿ ಟಿ ವಿ ತಗೊಂಡು ಅದು ಬಂದ್ಬಿಟ್ಟು ಮೂವತ್ತ ಎಂಟು ಸಾವಿರ ರೂಪಾಯಿ ಟ್ವಲ್ ಇನ್ಟು ಟ್ವಂಟಿ ಸೈಝು ತುಂಬ ಚೆನ್ನಾಗಿಲ್ಲ ಆದರೂ ಟ್ವಲ್ ಇನ್ಟು ಟ್ವಂಟಿ ಸೈಝು ಓಕೆ ಮೂವತ್ತೆಂಟು ಸಾವಿರ ರೂಪಾಯಿ ರೇಟ್ ಆತು ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು ಟ್ವಂಟಿ ತೌಸೆಂಡ್ ಕೊಡ್ತಾರೆ ಈ ಕಂಪ್ನೀಲಿ ಮೂವತ್ತ ಎಂಟು ಸಾವಿರ ರೂಪಾಯಿ ನಮ್ಮ ಹತ್ರ ತಗೊಂಡಿದ್ದಾರೆ ಹಾಗೇ ಮತ್ತು ಕೆಲವೊಂದು ಆ ಟಿ ವಿ ತಗೊಂಡಿದ್ರನೂ ನಾವು ತಂದೆ ಮನೆಗೆ ತಂದೆ ಹಾಕಿದೆ ಪ್ಲೇ ಮಾಡಿದೆ ತುಂಬ ಚೆನ್ನಾಗಿತ್ತು ಮೂರು ದಿನ ಆದಮೇಲೆ ರಿಮೋಟ್ ಕೆಟ್ಟೋಯಿತು ಆ ರಿಮೋಟ್ ಕೆಟ್ಟು ಹೋಗಿದ್ದರಿಂದ ಎಲ್ ಜಿ ಕಂಪ್ನೀದು ಲೋಕಲಲ್ಲಿ ಎಲ್ಲೂ ಸಿಗೋಲ್ಲ ಆರ್ಡ್ರು ಮಾಡಬೇಕು ಬೆಂಗಳೂರಿಗೆ ಫೋನ್ ಮಾಡಿ ಹೇಳಬೇಕು ಅಮೌಂಟು ಕಳ್ಸ್ಬೇಕು ಅಮೌಂಟು ಕಳ್ಸಿದ ತಕ್ಷಣ ಅವರು ರಿಸಿವೇಬಲ್ ಮಾಡ್ಕೊಂಬಿಟ್ಟು ಆಮೇಲೆ ನಮಗೆ ಟೂ ಟೀ ಡೇಸ್ ಆದಮೇಲೆ ಪೋಸ್ಟಿಗೆ ಕಳಿಸ್ತಾರೆ ಇದರಿಂದ ತುಂಬ ನಮಗೆ ತೊಂದರೆ ಆಗ್ತಿದೆ ಆ ಪ್ರಾಡಕ್ಟ್ ತಗೊಂಡು ಮತ್ತು ಎಲ್ ಜಿ ಕಂಪ್ನಿಯಲ್ಲಿ ಏನಂತಂದರೆ ಅದು ಸ್ಕ್ರೀನಿಂಗ್ ಸುಮ್ಮನೆ ಟ್ವಲ್ ಇನ್ಟು ಟ್ವಂಟಿ ಮಾಡಿದ್ದಾರೆ ಅದು ಏನೂ ಚೆನ್ನಾಗೇ ಕಾಣ್ಸೋಲ್ಲ ಬ್ಯಾಕೆಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಫ್ರಂಟೆಲ್ಲ ಸಿಲ್ವರ್ ಕಲರ್ ಇದೆ ಇದರಿಂದ ಸ್ಕ್ರೀನ್ ತುಂಬ ತ್ರೀ ಡಿ ಥರ ಬರ್ತಿದೆ ನಂಗೆ ಬರ್ತಿಲ್ಲ ಒಂದೇ ಸ್ಕ್ರೀನ್ ಬರ್ತಿಲ್ಲ ಹಾಗಾಗಿ ಇದು ತುಂಬ ನಮಗೆ ಲೈಕ್ ಆಗ್ತಾ ಇಲ್ಲ ಮತ್ತು ಇದರಿಂದ ಏನಂದ್ರೆ ಸೌಂಡು ಸಹ ಅದು ಬರ್ತಾ ಇಲ್ಲ ಓಮ್ ಟಿಯೇಟ್ರು ನಾವು ಬಂದ್ಬಿಟ್ಟು ಸ್ಮಾಲ್ ಸೈಝು ಟ್ವಲ್ ತಂದಿದೀವಿ ಹಾಗಾಗಿ ಇದು ಸರೀಗೆ ಬರ್ತಿಲ್ಲಂತ ಫೋರ್ ಇಟ್ಟಿದೀವಿ ಫೋರ್ ಇಟ್ರೂ ಸಹ ಇದು ಬರ್ತಾ ಇಲ್ಲ ಸರೀಗೆ ಬರ್ತಾ ಇಲ್ಲ ಅಂದರೆ ಬಿಟ್ಸ್ ಸರೀಗೆ ಕೇಳ್ತಾ ಇಲ್ಲ ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಈ ಟಿ ವಿ ತಗೊಂಡ್ರಿಂದ ಮತ್ತು ಯು ಎಸ್ ಬಿ ಮತ್ತು ಏನಾದರೂ ನಾವು ವೀಡಿಯೋ ಸಾಂಗ್ಸ್ ನೋಡಬೇಕು ಫಿಲಮ್ ನೋಡಬೇಕಂತ ಡಿ ವಿ ಡಿ ಕನೆಕ್ಟ್ ಮಾಡಿದರೂ ಸಹ ಅದರಲ್ಲಿ ಪುಟಪ್ ಕೊಟ್ರು ಸಹ ಡಿಸ್ಕಲ್ಲಿರೋದೆ ಚೆನ್ನಾಗಿ ಬರ್ತಿಲ್ಲ ಅಂದರೆ ಇನ್ನು ಲೈವಲ್ಲಿ ಇನ್ನು ಹೇಗೆ ಬರುತ್ತೆ ಇದು ಈ ಟಿ ವಿ ಆ ಥರ ಮಾಡಿದಾರೆ ಈ ಕಂಪ್ನಿಯವರು ಈ ಟಿ ವಿಯಲ್ಲಿ ಮತ್ತು ಟಿ ವಿ ಒಳಗಡೆ ಏನಾದರೂ ಸಮಸ್ಯೆ ಬಂದಾಗ ಸರ್ವೀಸ್ ಕೊಡಬೇಕಂದ್ರೆ ಸರ್ವೀಸಿಗೆ ನಾವು ನಮ್ಮ ಲೋಕಲ್ ಬ್ರ್ಯಾಂಚಲ್ಲಿ ಎಲ್ಲಿ ಮಾಡಿಲ್ಲ ಅವರು ನಾಲ್ಕು ಡಿಸ್ಟ್ರಿಕ್ ಸೇರಿ ಒಂದು ಇದು ಮಾಡಿದ್ದಾರೆ ಹಾಗಾಗಿ ತುಂಬ ಪ್ರಾಬ್ಲಮ್ ನಮಗೆ ಡೆಲಿವರಿ ಮಾಡೋಕ್ಕಂತೂ ಆಗೋದೇ ಇಲ್ಲ ತುಂಬ ತುಂಬ ಪ್ರಾಬ್ಲಮ್ ಯಾರಾದರೂ ಮನೇನಲ್ಲಿ ಹೋಗ್ಲೇಬೇಕು ಕೆಲಸ ಬಿಟ್ಟು ಆ ಟಿ ವಿ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ಕಂಪ್ನೀಲ್ಲಿ ಹೇಳಿ ಸರ್ ಈ ಥರ ಫ್ರಾಡಕ್ಟ್ ಇದೆ ಇದು ಸಕತ್ತಾಗಿಲ್ಲ ಮತ್ತು ಹಾಗೇ ಏನ್ಮಾಡಿದಾರೆ ಅಂದರೆ ರಿಮೋಟಲ್ಲಿ ಟಿ ವಿಲ್ಲೆ ಸೌಂಡ್ ಸಿಸ್ಟಮ್ ಎರಡು ಸೌಂಡ್ ಸಿಸ್ಟಮ್ ಕೊಟ್ಟಿದಾರೆ ರಿಮೋಟ್ ಇಲ್ದಲೆ ನೀವು ಮಾಡ್ಬೋದು ಆಪ್ರೇಟು ಅಂತ ಬಟ್ ಆ ರಿಮೋಟ್ ಇಲ್ದಲೆ ಆಪ್ರೇಟ್ ಮಾಡಕ್ಕೆ ಬರ್ತಾ ಇಲ್ಲ ಅದೇನಂತಂದರೆ ಸುಮ್ಮನೆ ರಿಮೋಟ್ ಕೊಟ್ಟಿದ್ದಾರೆ ಎರಡು ಬಟನ್ ಕೊಟ್ಟಿದಾರೆ ಅದು ಪ್ರೆಸ್ ಮಾಡಿದ ತಕ್ಷಣ ಸೌಂಡು ಜಾಸ್ತಿ ಆಗೋಲ್ಲ ಕಮ್ಮಿನೂ ಆಗೋಲ್ಲ ಹಾಗಾಗಿ ಇದು ನಮಗೆ ತುಂಬ ತೊಂದರೆ ಆಗ್ತಿದೆ ಯಾಕಂದರೆ ಕಸ್ಟಮರ್ಗೆ ಇವರು ಮೋಸ ಮಾಡ್ತಿದ್ದಾರೆ ಟಿ ವಿಯಲ್ಲಿ ಎರಡು ಸಿಸ್ಟಮ್ ರಿಮೋಟ್ ಇಲ್ದೆನೆ ಅಂತ ಮಾಡಿದಾರೆ ಬಟ್ ಹಂಗೇ ಬರ್ತಾ ಇಲ್ಲ ಹಾಗಾಗಿ ಒಂದು ರಿಮೋಟು ಒಂದು ಸಾವಿರದ ಇನ್ನೂರು ರೂಪಾಯಿ ಬೇರೆ ಟಿ ವಿಗಳು ಎಲ್ಲ ಮುನ್ನೂರೈವತ್ತು ನಾನೂರು ರೂಪಾಯ್ಗೆ ಸಿಕ್ಕಿದ್ರೇ ಇವ್ರುದ್ದು ಎಲ್ ಜಿ ಕಂಪ್ನಿ ಅಂತ ಹೇಳಿ ಪೇಮಸ್ ಅಂತ ಹೇಳಿ ಇವರು ಸಾವಿರದ ಇನ್ನೂರು ರೂಪಾಯಿಗೆ ಮಾತಾಡ್ತಿದ್ದಾರೆ ಹಾಗಾಗಿ ಸಾವಿರದ ಇನ್ನೂರು ರೂಪಾಯಿ ಮಾತಾಡಿದ್ರಿಂದ ನಮಗೆ ತುಂಬ ಡಿಸ್ಟಬ್ ಆಗಿದೆ ಹಾಗಾಗಿ ಬ್ಯಾರೆ ಕಂಪ್ನಿಗ್ಳು ನಮ್ಮ್ ಮುನ್ನೂರೈವತ್ತ್ ನಾನೂರಕ್ಕ್ ಕೊಟ್ರೆ ನಾವ್ ಅದೇ ಬಳ್ಸ್ಬೋದು ಮತ್ತೆ ಎಲ್ ಸಿ ಟಿ ವಿಲ್ಲಿ ಏನಂತಂದ್ರೆ ಅವ್ರ್ದೆ ಸಿಂಬಲ್ ಇದೆ ಅವ್ರ್ದೆ ಸಿಂಬಲ್ ಇರೋರಿಂದ ತುಂಬಾ ನಮ್ಗೆ ತೊಂದರೆ ಆಗ್ತಿದೆ ಯಾಕಂದರೆ ಎಲ್ ಜಿ ಸಿಂಬಲ್ ಬಿಟ್ಟು ಹೋದೋರು ಫ್ರೆಂಡ್ಸ್ ಓಕೆ ಬಟ್ ಎಷ್ಟು ಹೇಳಿದ್ರು ಸಿಸ್ಟಮ್ ಟಿ ವಿ ಆನ್ ಮಾಡಿದ ತಕ್ಷಣ ಎಲ್ಲ ಕಡೆ ಎಲ್ ಜಿ ಕಂಪ್ನೀದು ಪೇಮಸ್ ಆಗ್ತಿದೆ ಹಾಗಾಗಿ ನಮಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದ್ರೆ ಅದು ಸ್ಕ್ರೀನಿಂಗ್ ಸರ್ಯಾಗಿ ಬರ್ತಾ ಇಲ್ಲ ಸ್ಕ್ರೀನಿಂಗ್ ಆಪ್ರೇಟ್ ಆಗ್ತಿಲ್ಲ ಟಿ ವಿ ತಗೊಳ್ತಿಲ್ಲ ನಾವು ಡಿಶ್ಶು ಯಾವುದಾದ್ರೂ ಹಾಕಿದ್ರೂನು ಕೂಡ ಅದು ಆಫ್ರೇಟ್ ಆಗ್ತಿಲ್ಲ ಮತ್ತು ಪವರ್ ಹೋಗಿ ಬಂದ ತಕ್ಷಣ ಅದು ಸೌಂಡ್ ಮಾಡುತ್ತೆ ಪವರ್ ಆನ್ ಮಾಡಿದ ತಕ್ಷಣ ಕಿರ್ ಕಿರ್ ಕಿರ್ ಅಂತ ಸೌಂಡ್ ಮಾಡುತ್ತೆ ಈ ಸೌಂಡ್ ಮಾಡೋದರಿಂದ ನಮ್ಮಲ್ಲಿ ಮಕ್ಕಳಲ್ಲಿ ತೊಂದರೆ ಆಗ್ತಿದೆ ಯಾಕಂದರೆ ಮನೆಯಲ್ಲಿ ವಯಸ್ಸಾದ ಮಕ್ಕಳಿರ್ತಾರೆ ತಂದೆ ತಾಯಿಗಳಿರ್ತಾರೆ ಅಜ್ಜಿ ಇರ್ತಾರೆ ಹಾಗಾಗಿ ಟಿ ವಿ ಆನ್ ಮಾಡಿದ ತಕ್ಷಣ ಸ್ಲೋ ಅಲ್ಲಿ ಬರೋಲ್ಲ ಇದು ಯಕೋ ಸೌಂಡ್ ಕೇಳಿಸುತ್ತೆ ಹಾಗಾಗಿ ಸೌಂಡ್ ಸಿಸ್ಟಮ್ಮಲ್ಲಿ ನಾವು ಕಡಿಮೆ ಮಾಡಕ್ಕೆ ಹೋದರೆ ಅವೇಲೆಬಲ್ ಬಟನ್ ಮುಟ್ಟಿದ್ರೆ ಅದೂ ಬರ್ತಾ ಇಲ್ಲ ಮತ್ತು ಇನ್ನೊಂದು ಎಂದರೆ ಡಿ ವಿ ಡಿ ನೋಡಬೇಕು ಏನಾದರೂ ನಾವು ಮಾಡಬೇಕು ನೋಡ್ಬೇಕು ಚಿತ್ರ ಇಡ್ಬೇಕು ನೋಡಬೇಕು ಅಂದ್ರೆ ಅದು ಸಹ ಬರ್ತಿಲ್ಲ ನನ್ನ ವೆಡ್ಡಿಂಗ್ ಫೋಟೋಸ್ ಇರೋ ಫೆನ್ ಡ್ರೈವಿ ಇನ್ಸಟ್ ಮಾಡಿದರೆ ಟಿ ವಿಯಲ್ಲಿ ಯು ಎಸ್ ಬಿ ಅಂತ ಅವೇಲೆಬಲ್ ಕೊಟ್ಟಿದ್ದಾರೆ ಬಟ್ ಇನ್ಸಟ್ ಮಾಡಿದರೆ ಇನ್ಸಟ್ ಮಾಡಿದ ತಕ್ಷಣ ಮೆಸೇಜೊಂದೇ ಬರ್ತಿದೆ ಹೊರ್ತು ವೀಡ್ಯೋ ಬರ್ತಿಲ್ಲ ಹಾಗಾಗಿ ಇದರಿಂದ ತುಂಬ ನಮಗೆ ಲಾಸ್ ಆಗಿದೆ ಮತ್ತು ವೆರಿ ಬ್ಯಾಡ್ ಅಂದ್ಕೊಂಬಿಡ್ರಿ ಇದು ವೆರಿ ಏನಿಲ್ಲ ಅಂತದ್ರೂ ಸುಮ್ಮನೆ ಮುವತ್ತೆಂಟು ಸಾವಿರ ರೂಪಾಯಿ ಕೊಟ್ಟರೆ ಏನಿಲ್ಲ ಅದೇ ಇಪ್ಪತ್ತು ಸಾವಿರ ಕೊಟ್ಟರೆ ಸಮ್ಸಂಗ್ ಟಿ ವಿಯಲ್ಲಿ ಅದು ಚೆನ್ನಾಗಿದೆ ಹಾಗಾಗಿ ಇದು ಎಲ್ ಜಿ ಕಂಪ್ನಿ ದಯವಿಟ್ಟು ಯಾರೂ ಅವೇಲೆಬಲ್ಲು ಇರ್ಬೇಕಾದ್ರೆ ತಗೋಬೇಕು ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಒಂದ್ಸಲ ನೋಡ್ಕೊಂಬಿಟ್ಟು ಪರ್ಚೇಸ್ ಮಾಡಿ ಮತ್ತು ಇದ್ರದ್ದು ಅಂತಂದರೆ ತರ್ಟಿ ಏಟ್ ತೌಸಂಡ್ಗೆ ನಿಮಗೆ ಡಿಸ್ಕೌಂಟ್ ಕೊಟ್ಟು ಟ್ವಂಟಿ ತೌಸಂಡ್ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಹಾಗೆ ತಾನೇ ಕೊಡೋಲ್ಲ ಅವರು ಹಂತ ಹಂತ್ವಾಗಿ ಹಂತ್ ಹಂತ್ವಾಗಿ ಒಂದ್ಸಲ ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ರೂ ನಿಮಗೆ ಡೈರೆಕ್ಟ್ ಇ ಯಮ್ ಐ ಥರ ಕಟ್ಟೋ ಥರ ಮಾಡ್ಕೊಂಡು ಕೊಡ್ತಾರೆ ಮತ್ತು ಎಲ್ಲ ಕಂಪ್ನಿಗಳಲ್ಲಿ ಇ ಯಮ್ ಎಲ್ಲಿದೆ ಬಟ್ ಈ ಎಲ್ ಜಿ ಕಂಪ್ನ್ಯಲ್ಲಿ ಇ ಎಮ್ ಐ ಕೊಡ್ತಾ ಇಲ್ಲ ಯಾಕಂದರೆ ಅವರು ಕೊಡೋದರಿಂದ ಲಾಸ್ ಆಗುತ್ತೆ ಕಂಪ್ನಿ ಹಾಗೇ ಹೀಗೆ ಅಂತ ಹೇಳ್ತಿದ್ದಾರೆ ಎಲ್ ಜಿ ಕಂಪನಿಯವರು ಬೇರೆ ಕಂಪ್ನಿಗಳೆಲ್ಲ ಮುವತ್ತೆಂಟು ಸಾವಿರ ಇದ್ದರೆ ನೀವು ಡೌನ್ ಪೇಮೆಂಟ್ ಹತ್ತು ಸಾವಿರ ಕಟ್ಟಿ ಬಿಟ್ಟು ಇನ್ನು ಟ್ವಂಟಿ ಯೈಟ್ ತೌಸಂಡ್ ಸಾವಿರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಾಗೆ ಇ ಎಮ್ ಐ ಕಟ್ಕೊಂಡು ಹೋದ್ರೂ ಕಂಪ್ಲೀಟ್ ಆಗುತ್ತೆ ಬಟ್ ಈ ಹೆಲ್ ಜಿ ಕಂಪ್ನಿಯಲ್ಲಿ ಆ ಥರ ಅವಲೇಬಲ್ ಕೊಟ್ಟಿಲ್ಲ ಕಾರ್ಡು ತಗೊಳಲ್ಲ ಓನ್ಲೀ ಕ್ಯಾಶ್ ಮಾತ್ರ ಕೊಡಬೇಕು ಕ್ಯಾಶ್ ಕೊಟ್ರೂ ನೀನು ಒಂದ್ಸಲ ಅವ್ರು ಏನು ಹೇಳ್ತಾರೆ ಚೇಂಜ್ ಇಲ್ಲ ಕಾರ್ಡು ಕ್ ನಡೆಯಲ್ಲ ಚೇಂಜ್ ಇಲ್ಲ ಟೂ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸ್ ಕೊಡಿ ನಮ್ಗೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಲ್ಲ ಅಂತ ಈ ಥರ ಹೇಳ್ತಿದಾರೆ ಮೊದಲು ಆ ಟಿ ವಿ ಬ್ಯಾಕ್ ಸೈಡ್ ಅಂತೂ ಏನ್ ಏರ್ ಗಾಳಿ ಹೋದಂಗೆಲ್ಲ ಅದು ಶೇಕ್ ಆಗುತ್ತೆ ಆ ಗಾಳಿಗೇನಾದರೂ ಸೊಲ್ಯೂಷನ್ ಮಾಡೋಕ್ಕೆ ಕಂಪ್ನಿಯಿಂದ ಇದುವರೆಗೂ ಕಂಡು ಹಿಡಿದಿಲ್ಲ ಆ ಟಿ ವಿ ತಂದ್ಬಿಟ್ಟು ನಮ್ಮ ಮನೇಲ್ಲಿಟ್ಟಿದೀನಿ ನಮ್ಮ ಮನೆ ರೋಡ್ ಸೈಡಲ್ಲಿದೆ ಹಾಗಾಗಿ ಗಾಳಿ ತುಂಬ ಬರ್ತಿದೆ ಗಾಳಿ ತುಂಬ ಬರೋದರಿಂದ ಅದೇನಾಗ್ತಿದೆ ಆ ಗಾಳಿಗೆ ಎಲ್ಲ ಧೂಳೆಲ್ಲ ಟಿ ವಿ ಒಳಗೆ ಹೋಗ್ಬಿಟ್ಟು ಅದು ಡಿಸ್ಟಪ್ ಆಗುತ್ತೆ ಆಗಲೇ ನಾವು ಟಿ ವಿ ತಗೋಬೋಕಾರೆ ಅವ್ರು ಕಂಪೆನಿಯವರು ಎಲ್ ಜಿ ಕಂಪ್ನಿ ಟಿ ವಿಯವರು ನಾವು ನಾವೇ ಸ್ಕೀನಿಂಗ್ ಕೊಡ್ತೀವಿ ಅಂತ ಹೇಳಿದ್ದರು ಸ್ಕೀನಿಂಗ್ ಕೊಡಲಿಲ್ಲ ಎಕ್ಸ್ಟ್ರ ಪೇ ನಾವು ಒನ್ ತೌಸಂಡ್ ಪೇ ಮಾಡಿದ ತಕ್ಷಣನೆ ಅವ್ರು ನಮ್ಗೆ ಸ್ಕ್ರೀನಿಂಗ್ ಕೊಟ್ಟಿದ್ದು ಈ ಥರ ಈ ಕಂಪ್ ಎಲ್ ಜಿ ಕಂಪ್ನಿಯೋರು ಮೋಸ ಮಾಡ್ತಿದ್ದಾರೆ ಇದು ಸರಿಯೂ ಇಲ್ಲ ಹಾಗಾಗಿ ಗ್ರಾಹಕರು ತುಂಬ ಎಚ್ಚರಿಕೆಯಿಂದ ಇದ್ದು ಇದನ್ನು ಪರ್ಚೇಸ್ ಮಾಡಬೇಕು ಮತ್ತು ಈ ಎಲ್ ಜಿ ಟಿ ವಿ ಬಂದ್ಬಿಟ್ಟು ಹಿಂದ್ಗಡೆ ಸ್ಪೀಕರ್ಸು ಮೈಕ್ ಟೆಸ್ಟಿಂಗು ಒಂದು ಕೊಟ್ಟಿದ್ದಾರೆ ಆ ಮೈಕ್ ಟೆಸ್ಟು ಇನ್ಸಟ್ ಮಾಡಿದ ತಕ್ಷಣ ಆ ಮೈಕ್ ಸೌಂಡು ಬರ್ತನೇ ಇಲ್ಲ ಯಾಕಂದರೆ ಅದಕ್ಕೆ ಹರ್ತಿಂಗ್ ಕೊಟ್ಟೇ ಇಲ್ಲ ಆ ಟಿ ವಿಲ್ಲಿ ಹಾಗೇ ನಾವು ಸಪ್ರೇಟ್ ಹರ್ತಿಂಗ್ ಕೊಡಿಸಿ ಅದುಕ್ಕೆ ಟೆಸ್ಟ್ ತಗೊಂಡು ನಾವು ಹೀಗಾಗಿ ಮಾತಾಡಬೇಕಾಗ್ತಿದೆ ಇದು ತುಂಬ ಸ್ಲೋಲಿ ಇದೆ ನಮಗೆ ಕಸ್ಟಮರ್ಗುಳಿಗೆ ಅಂತೂ ತುಂಬ ಅನ್ಯಾಯ ಮತ್ತು ಅನ್ಯಾಯವಾಗ್ತಿದೆ ಮತ್ತು ಹಾಗೇ ಕೂಡ ಕಂಪ್ನಿಗೆ ಕೂಡ ನಮಗೆ ಕಸ್ಟಮರ್ ಅಟ್ರ್ಯಾಕ್ಷನ್ನಿಗೋಸ್ಕರ ಡಿಫ್ರೆಂಟಲ್ಲಿರೋಂಥ ಅಂಥ ಒಂದು ಮಾಡಲ್ ಪ್ರಾಡಕ್ಟನ್ನ ಒರ್ಜಿನಲ್ ತಂದು ನಮ್ಗೆ ಶೋ ಆನ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ನೆಗೆಟಿವ್ ಥರ ಡಿಸ್ಪ್ಲೇ ಮಾಡ್ತಿದಾರೆ ಅದ್ರಲ್ಲಿ ಕಲರ್ ಸರಿ ಇಲ್ಲ ಕಲರ್ಸೆಲ್ಲ ಒಂದೇ ಬ್ಲ್ಯಾಕ್ ಇದೆ ಬ್ಯಾರೆ ಬೇರೆ ಕಂಪ್ನಿಲೆಲ್ಲ ಗ್ರೀನ್ ಇದೆ ರೆಡ್ ಇದೆ ಯಾವ ಥರನೂ ಬೇಕಾದ್ರೂ ಡಿಸೈನರ್ ಸ್ಕ್ರೀನಿಂಗ್ ವ್ಯವಸ್ಥೆ ಸೂಪ್ಪರಾಗಿದೆ ಬಟ್ ಇದಿಲ್ಲ ಇಲ್ಲಿ ಬ್ರ್ಯಾಂಚ್ ಇಲ್ಲ ಏನಾದರೂ ಕೆಟ್ಟೋದ್ರೂ ಸಹ ನಾವು ತಿಂಗ್ಳಾನುಗಟ್ಲೆ ಕಾಯ್ಬೋಕು ಹಾಗಾಗಿ ಈ ದಿನ ಪ್ರತಿ ಈ ಈ ಪ್ರೆಸೆಂಟ್ ಕರಂಟ್ ಇಯರಲ್ಲಿ ಏನೇನು ದಿನ ಬೆಳಿಗ್ಗೆ ಏನೇನು ಆಗ್ತಿದೆ ಅಂತನೂ ಕೂಡ ನಮಗೆ ಗೊತ್ತಾಗೋಲ್ಲ ಆ ಥರ ಇದು ಎಲ್ ಜಿ ಕಂಪ್ನ್ಯಲ್ಲಿ ಕಾಯಬೇಕಾಗುತ್ತೆ ಯಾಕಂದರೆ ಅವ್ರು ಟಿ ವಿ ಸರ್ವೀಸಿಗೆ ಕೊಟ್ಟಾದ ತಕ್ಷ್ಣನೂ ಒಂದೆರಡು ಗಂಟೆ ರಿಪೇಲ್ಲಿಗೆ ಕೊಡೋದಿಲ್ಲ ಇವ್ರು ಒಂದು ತಿಂಗಳು ಹದಿನೈದು ದಿನ ಕಾಯಿಸ್ತಾರೆ ಹಾಗಾಗಿ ಕಾಯ್ಸಿದ ತಕ್ಷಣ ನಮಗೆ ಭಾಳ ನೋವಾಗುತ್ತೆ ಅದ್ಯಾಕಂದ್ರೆ ದಿನ ಪ್ರಚಲಿತ ಘಟನೆಗಳು ಏನಾಗ್ತಿದೆ ಏನಿಲ್ಲ ಅಂತ ನಮ್ಮ ಮಕ್ಳಿಗೆ ಗೊತ್ತಾಗೋಲ್ಲ ಯಾಕಂದರೆ ಒಬ್ಬರು ಕಾಂಪ್ಟೇಟಿವ್ ಓದ್ತಿದ್ದಾರೆ ಒಬ್ಬರು ಎಕ್ಸಾಮ್ಸ್ಗೆ ಹೋಗ್ತಿದ್ದಾರೆ ಒಬ್ಬರು ಸ್ಕೂಲಿಗೆ ಹೋಗ್ತಿದ್ದಾರೆ ಏನು ನಡಿಯಿತು ವಿಚಾರ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಎಲ್ ಜಿ ಕಂಪ್ನಿಗಳು ದೋಖ ಮೋಸ ಮಾಡ್ತಿದ್ದಾರೆ ನಮ್ಮ ಗ್ರಾಹಕ್ರಿಗೆ ಮತ್ತಿನ್ನೊಂದು ಎಲ್ ಜಿ ಕಂಪ್ನಿ ನೀವು ತಗೊಂಬಿಟ್ರೆ ನಮ್ಮ ಕಡೆಯಿಂದನೇ ನಿಮ್ಗೆ ನೆಕ್ಸ್ಟ್ ಎಲ್ ಜಿ ಕಂಪ್ನಿ ಪರ್ಚೇಸ್ ಮಡ್ಬೇಕಾರೆ ಡಿಸ್ಕೌಂಟ್ ಸಿಗುತ್ತೆ ಉದಾಹರಣೆ ನೀವು ಇವಾಗ ಟಿ ವಿ ಪರ್ಚೇಸ್ ಮಾಡಿದ್ರೆ ಎಲ್ ಜಿ ಕಂಪ್ನಿ ನೀವು ಫ್ಯಾನ್ ಪರ್ಚೇಸ್ ಮಾಡಿದರೆ ನಾವು ಅದರಲ್ಲಿ ಟ್ವಂಟಿ ಪರ್ಸೆಂಟ್ ನಿಮಗೆ ಹಾಫರ್ ಇರುತ್ತೆ ಆಫರ್ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಹಾಫರ್ ಕೊಟ್ರೂ ಅವರು ಯಾವುದೇ ರೀತಿ ಆಫರ್ ಕೊಡೋಲ್ಲ ಏನಿಲ್ಲ ಪರ್ಚೇಸ್ ಮಾಡೋಕ್ಕೆ ಆ ಥರ ಡಿಸೇಬಲ್ ಮಾಡ್ಬಿಟ್ಟು ನಮ್ಮನ್ನ ಕಸ್ಟಮರನ್ನ ಮೋಸ ಮಾಡ್ತಿದ್ದಾರೆ ಮತ್ತು ಹಾಗೆ ಸೆಲ್ ನಂಬರ್ ಕೂಡ ನಿಮಗೇನಾದ್ರೂ ತೊಂದರೆ ಇದೆ ಸೆಲ್ ನಂಬರ್ ಕೂಡ ಕೊಡ್ತಿದ್ದಾರೆ ಫೋನ್ ಮಾಡಿದರೆ ಆ ಸೆಲ್ ನಂಬರ್ ರಿಸೀವ್ ಮಾಡೋರಿಲ್ಲ ಯಾರಿಲ್ಲ ಹಾಗಾಗಿ ಸುಮ್ಮನೆ ಇದು ಈ ಥರ ಆಗ್ತಿದೆ ಹಾಗಾಗಿ ದಯವಿಟ್ಟು ಕರೆಕ್ಟಾಗಿ ಕೊಟ್ಟರೆ ಕಸ್ಟಮರ್ಗೂ ಎಲ್ಲ ಕೊಡಬೇಕು ನೀವು ಮಾಡ್ಬೇಕು ಅಂತ ಹೇಳ್ತಾ ನಾನಿದನ್ನು ನೋಡ್ತಿದ್ದೀನಿ ಎಲ್ ಜಿ ಕಂಪ್ನಿ ಆದಮೇಲೆ ನಾವು ಅವೇಲೆಬಲ್ ಕೊಡ್ತೀವಿ ಹಾಗಾಗಿ ಇದು ಎಲ್ ಜಿ ಕಂಪ್ನಿ ತುಂಬ ಚೆನ್ನಾಗಿಲ್ಲ ಹಾಗಾಗಿ ನೆಕ್ಸ್ಟ್ ಇಯರ್ ಆದರೂ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾ ನಮ್ಮ